ಟೆಕ್ನಾಲಜಿಯಿಂದ ಮೊಬೈಲ್ ಫೋನ್ ಅತೀ ಮುಖ್ಯವಾಗಿದೆ ಮೊಬೈಲ್ಗಳಲ್ಲಿ ಒಳ್ಳೆಯ ಕ್ಯಾಮರಾಗಳು ಇವೆ ಹಾಗೂ ನಮಗೆ ಬೇಕಾದ ವಸ್ತುಗಳ ಫೋಟೋ ತೆಗೆಯಬಹುದು ಮೊಬೈಲ್ನಿಂದ ಹೊಸ ಹೊಸ ವಿಷಯಗಳ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಮೊಬೈಲ್ನಲ್ಲಿ ಸ್ಟೇಟಸ್ಗಳನ್ನು ಹಾಕಿದರೆ ನಮಗೆ ಅದರ ಮಾಹಿತಿ ತಿಳಿದುಕೊಳ್ಳಬಹುದು ಮೊಬೈಲ್ನಲ್ಲಿ ಮೀಶೋ ಆ್ಯಪ ಮತ್ತು ಅಮೆಜೋನ ಈ ರೀತಿಯ ಹೊಸ ಹೊಸ ಆ್ಯಪ್ಗಳಿಂದ ನಮಗೆ ಒಳ್ಳೆಯ ವಿಚಾರ ತಿಳಿದುಕೊಳ್ಳಬಹುದು ಹಾಗೂ ನಮಗೆ ಒಳ್ಳೆಯ ಅಂದರೆ ಮೊಬೈಲ್ಗಳು ಈಗ ಸ್ಯಾಮ್ಸಂಗು ಒಪ್ಪೋ ಪಿಲಿಪ್ಸ್ ಹೀಗೆ ಒಳ್ಳೆಯ ಫೋನ್ಗಳೆಲ್ಲ ಸಿಗುತ್ತವೆ ಇದೆಲ್ಲ ಒಳ್ಳೆಯ ಕಂಪೆನಿಗಳಾಗಿರ್ತವೆ ಇದರಿಂದಾಗಿ ನಮಗೆ ಮೊಬೈಲ್ ಫೋನೂ ತುಂಬ ಬಳಕೆ ಅತೀ ಮುಖ್ಯವಾಗಿದೆ ಯಾಕಂದರೆ ನಮಗೆ ಮೊಬೈಲ್ನಿಂದ ನಾವು ಒಬ್ಬರಿಂದ ಇನ್ನೊಬ್ಬರ ಜೊತೆ ಮಾತಾಡಬಹುದು ಹಾಗೂ ಸಂಪರ್ಕ ಕಲ್ಪಿಸಬಹುದು ಯಾವುದೇ ವಿಷಯವನ್ನು ಕೂಡ ನಾವು ತಿಳಿದುಕೊಳ್ಳಬಹುದು ಕುಳಿತುಕೊಂಡಲ್ಲಿಯೇ ನಮಗೆ ಬೇಕಾದ ವಿಷಯಗಳು ನಾವು ಮೊಬೈಲ್ನಿಂದ ತಿಳಿದುಕೊಳ್ಳಬಹುದು